ಸರ್ ನಾವೊಂದು ಕಾರ್ ತಗೊತೀನಿ ಸರ್ ತಮ್ಮ ಬ್ಯಾಂಕ್ನಾಗೆ ಲೋನ್ಸ ಏನು ಫೆಸ್ಲಿಟಿ ಇದೆಯಾ ಸರ್ರ ಯಾವ ಯಾವ ತರ್ಬೇಕು ಸರ್ ಏನೇನು ಬೇಕು ರೀ ಎಕ್ಚುಲಿ ಸರ್ ನಂದು ಸ್ಕಾರ್ಪಿಯೋ ತೊಗೊಳ್ತ ಇದೀವಿ

ಅದೇ ಸರ್ ಏನೇನು ಬೇಕು ಡಾಕ್ಯುಮೆಂಟ್ಸ್ ಹೇಳ್ರಲ

ಹಾಂ ರೀ ಈಗ ನಾವು ಇಲ್ಲಿ ಶೋರೂಮ್ನಾಗೆ ಕೇಳಬೇಕಂತಾರೆ ರೀ ಒನ್ ಫೋರ್ತ್ ಅಮೌಂಟ್ ನೀವು ಕಟ್ಟಿರಿ ಮಿಕ್ಕಿದ್ದು ನಾನು ಬ್ಯಾಂಕ್ ಲೋನ್ ಮಾಡ್ಕೊಡ್ತೀನಿ ಅಂತ ಅನ್ನೋ ಹತ್ತಾರ್ ರೀ ಅವ್ರು ಹಾಂ ಸರ್ರ ಅಂದರೆ ಬ್ಯಾಂಕ್ ಲೋನ್ ಇಂಟ್ರೆಸ್ಟ್ ಏನು ಬಡ್ಡಿ ಬಡ್ಡಿ ಏನು ರೀ ಬಡ್ಡಿ ರೀ ಆಯ್ತು ಬಡ್ಡಿ ಏನೇನು ಕೊಡ್ತೀರಿ ನೀವು ಜಾಸ್ತಿ ಆಗತ್ ರೀ ನಮ್ಮ ಗಾಡಿಕೆ ಕಿಮ್ಮತ್ತು ಮೂವತ್ತೈದು ಲಕ್ಷ ರೂಪಾಯ್ದು ಐತಿ ಮತ್ತು ಮೂವತ್ತೈದು ಲಕ್ಷ ರೂಪಾಯ್ದಾಗೆ ನಾನು ಈಗ ಐದು ಲಕ್ಷ ರೂಪಾಯಿ ಡೌನ್ಪೇಮೆಂಟ್ ಕಟ್ದ್ರ್ ಮೂವತ್ತು ಲಕ್ಷ ರೂಪಾಯಿ ನೀವು ಲೋನ್ ಮಾಡ್ಕೊಟ್ರೆ ಮತ್ತೆ ಮೂವತ್ತು ಲಕ್ಷ ರೂಪಾಯ್ಕೆ ಎರಡು ಪರ್ಸೆಂಟ್ ಆದ್ರೆ ತಿಂಗಳಿಗೆ ಇಪ್ಪತ್ತು ಸಾವಿರ ರೂಪಾಯ್ನ್ನು ಬಡ್ಡಿನೇ ಕಟ್ಟೋದ್ ಆಯ್ತ್ ಸ್ವಲ್ಪ ನೋಡಿ ಹಾಂ ರೀ ಹಾಂ ಹಾಂ ಹಾಂ ಹಾಂ ಸ್ವಲ್ಪ ನೋಡಿ ಕನ್ಸೆಷನ್ ಮಾಡಿ ಹೌದು ರೀ ನಾವು ರೈತ್ರು ಇದೀವಿ ನಮ್ಗೆ ಅದಕ್ಕೆ ರೈತ್ರದ್ದು ಏನೇನು ಡಾಕ್ಯುಮೆಂಟ್ಸ್ ಕೇಳ್ತೀರಿ ಕೇಳಿರಿ ಅದ್ರ ಮೇಲೆ ನಮ್ಗೆ ಲೋನಿಗೆ ಪ್ರೊಸಿಜರ್ ಮಾಡಿಕೊಡ್ರಿ ಆಯ್ತು ಸರ್ ಹಾಗೆ ತಂದು ತೊಗೊಂಬರ್ತೀವ್ ಬ್ಯಾಂಕ್ ಎಲ್ಲಿ

ಹಾಂ ಹಾಂ ಹಾಂ

ಓಹ್ ಓಹ್ ಓಹ್ ಓಹ್ ಓಹ್